ಅತ್ಯುತ್ತಮ ವೈದ್ಯಕೀಯ ಸೇವೆಗೆ ಬಡತನವೇ ದೊಡ್ಡ ಅಡ್ಡಿ ಏಕೆ ಅಂದರೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ಅಲ್ಲಿ ನಮಗೆ ಒಂದು ಚೀಟಿಯನ್ನು ಬರೆಸಲು ಹೇಳುತ್ತಾರೆ ಆ ಚೀಟಿಗೆ ಐದು ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತಾರೆ ನಾವು ಬಡ ಜನ ಆದ್ದರಿಂದ ನಮಗೆ ಹೆರಿಗೆ ಅಥವಾ ಮಕ್ಕಳು ಆಗದಿದ್ದ ಹಾಗೆ ಆಪರೇಷನ್ ಮಾಡಿಸಿಕೊಳ್ಳಲು ಹೋದರೆ ಅವು ಸರ್ಕಾರದಿಂದ ಸುಲಭವಾಗಿ ಸುಲಭವಾಗಿ ಹಣವನ್ನು ಪಡೆಯದೇ ಮಾಡಿಸಿಕೊಳ್ಳುವ ಅವಕಾಶ ಇದ್ದರೂ ಅವರು ಮಾಡುವುದಿಲ್ಲ ಮತ್ತು ಅದರ ಬದಲಿಗೆ ಒಂದು ಆಪರೇಷನ್ ಮಾಡಬೇಕಾದರೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಎಂದು ಹೇಳುತ್ತಾರೆ ಆದರೆ ಬಡವರ ಒಂದು ದಿನದ ಕೂಲಿ ಕೆಲಸ ಮಾಡುವ ಬಡ ಜನರು ಅಷ್ಟು ದುಡ್ಡನ್ನು ಎಲ್ಲಿಂದ ಹೊಂದಿಸಿ ಕೊಡುತ್ತಾರೆ ಆದ್ದರಿಂದ ವೈದ್ಯ ಗವರ್ನ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳ ನಿರ್ಲಕ್ಷ್ಯ ಜಾಸ್ತಿ ಆದ್ದರಿಂದ ಈಗಿನ ಜನರು ಸರ್ಕಾರಿ ಆಸ್ಪತ್ರೆಗಳ ಕಡೆಗೆ ಹೋಗುವುದು ಕಡಿಮೆ ಖಾಸಗಿ ಆಸ್ಪತ್ರೆಗಳನ್ನು ತುಂಬಾ ಅವಲಂಬನೆ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಣವನ್ನು ತುಂಬಾ ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಚೆನ್ನಾಗಿ ನೋಡುತ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡುವುದಿಲ್ಲ ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿಯ ಸಲಹೆಗಳನ್ನು ಕೊಟ್ಟು ವೈದ್ಯ ವೈದ್ಯಕೀಯ ಅವರಿಗೆ ಜನ ಹೇಳಬೇಕು ಈ ಈ ರೀತಿ ನಮಗೆ ಹಾಗೂ ತೊಂದರೆ ಆಗುತ್ತಿದೆ ಎಂದು ಕಂಪ್ಲೇಂಟ್ ಮಾಡಿ ಅವರು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವ ಹಾಗೆ ಮಾಡಬೇಕು ಬಡ ಜನರಿಗೆ ದುಡ್ಡನ್ನು ಕೊಟ್ಟು ತೋರಿಸಿಕೊಳ್ಳುವ ಅಷ್ಟು ಸುಲಭದ ಮಾತು ಅಲ್ಲ ಆದ್ದರಿಂದನೇ ಸರ್ಕಾರಿ ಆಸ್ಪತ್ರೆಗಳನ್ನು ಮಾಡಿರು ಮಾಡಿರುತ್ತಾರೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನಮ್ಮಿಂದ ಯಾವುದೇ ದುಡ್ಡನ್ನು ಅಪೇಕ್ಷೆ ಪಡದೆ ಅವರಿಗೆ ಸರ್ಕಾರದಿಂದ ಕೊಡುವ ದುಡ್ಡನ್ನು ತೆಗೆದುಕೊಂಡು ಬಡ ಜನರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಸುಲಭವಾಗಿ ಮಾಡಿ ಕೊಡಬೇಕು ಹೀಗೆ ಮಾಡಿದರೆ ಬಡ ಜನರಿಗೆ ತುಂಬ ಅನುಕೂಲವಾಗುತ್ತದೆ ಇಲ್ಲವಾದರೆ ತುಂಬಾ ಕಷ್ಟ